ಹಲೋ ಹಾಂ ಹೇಳಿ ಓಕೆ ಓಕೆ ಮತ್ತೆ ಜಾಸ್ತಿ ಆಗಿದೆಯಾ ನೀವೊಂದು ಕೆಲಸ ಮಾಡಿ ಏನು ಬಿಸಿಲಲ್ಲಿ ಬಿಸ್ಲಲ್ಲಿ ತಿರ್ಗಾಡಕ್ಕೆ ಹೋಗಿದ್ರಾ ಜಾಸ್ತಿ ಆಗಿಬಿಡ್ತು ಅದೇ ನೀವು ಒಂದು ನಾಲಕ್ಕೈದು ದಿಸ ಹುಷಾರಲ್ಲಿರ್ಬೇಕಿತ್ತು ಟೈಮ್ ಟು ಟೈಮ್ ಮಾತ್ರೆ ತಗೊಂಡು ರೆಸ್ಟ್ ಮಾಡಬೇಕಿತ್ತು ಈಗೊಂದು ಕೆಲಸ ಮಾಡಿ ಈಗ ನೀವು ಬಿಸಿನೀರನ್ನೇ ಕುಡಿಯದಕ್ಕೆ ಬಳಸಿ ಸ್ವಲ್ಪ ಗಂಜಿ ತಗೊಳ್ಳಿ ತೀರ ಬಿಸ್ ಜ್ವರ ಜಾಸ್ತಿ ಆಯ್ತೂಂದ್ರೆ ಬೆಡ್ ಮೇಲೆ ಅಂಗಾತ ಮಲಗಿಬಿಟ್ಟು ಹಣೆ ಮೇಲೆ ಒಂದು ತಣ್ಣೀರು ಬಟ್ಟೆನ ಒಂದು ಒಂದು ಅರ್ಧ ಗಂಟೆ ಹಾಕ್ಕೊಳ್ಳಿ ಜ್ವರ ಜಾಸ್ತಿ ಅಂದಾಗೆಲ್ಲ ಅದ್ನ ಹಾಕ್ತಾ ಇದ್ದರೆ ಅಟೊಮೆಟಿಕಲಿ ಟೆಂಪ್ರೇಚರೆಲ್ಲ ಕಡಿಮೆ ಆಗುತ್ತೆ ರೆಸ್ಟ್ ಮಾಡಿಬಿಟ್ರೆ ಸಾಕು ಬಾಡಿ ಫ್ರೀಯಾಗತ್ತೆ

ಅದೇ ಅನಿವಾರ್ಯಾಲ್ವಾ ಒಂದು ಸ್ವಲ್ಪ ಹುಷಾರಾದ ತಕ್ಷಣನೆ ತಿರ್ಗಾಡಿ ಬಿಡ್ತೀವಿ ಇಲ್ಲ ಮನೆ ಕೆಲ್ಸಕ್ಕೇಂತ ಹೊರಟ್ಬಿಡ್ತೀವಿ ದುಡಿಮೆಗಂತ ಹೋಗ್ತೀವಿ ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಒಂದು ಸ್ವಲ್ಪ ಕೇರ್ ತಗೊಬೇಕು ನೀವು ಒಂದ್ಸಾರಿ ಕಂಪ್ಲೀಟು ಫೈವ್ ಡೇಸ ಅದು ಕೋರ್ಸ್ ಮುಗಿಯೋವರೆಗೂ ಮಾತ್ರೆ ತಗೊಂಡಿಲ್ಲ ಅನಿಸುತ್ತೆ ನಾಲ್ಕು ದಿವಸಕ್ಕೆ ನಿಲ್ಸಿದಿರನ್ಸುತ್ತೆ ಹಾಂ ಹಾಂ ಸರಿ ಹಾಂ ಹಾಂ ಹಾಂ ಹಾಂ ಅದಕ್ಕೆ ಗಾಬರಿ ಆಗೋದೇನು ಬೇಡ ಅಲ್ಲ ಗಾಬರಿ ಆಗೋದೇನು ಬೇಡ ಇದೆ ಇವತ್ತು ನಾಳೆ ತಣ್ಣೀರು ಬಟ್ಟೆ ಹಾಕೊಳ್ಳೋದು ಬಿಸಿನೀರು ಕುಡಿಯೋದು ಗಂಜಿ ಕುಡಿದ್ಬಿಡಿ ನಿಮಗೆ ಗಂಜಿ ಇಷ್ಟ ಆಗ್ಲಿಲ್ಲಂದ್ರೆ ಮೆತ್ತಗೆ ಅನ್ನ ಮಾಡ್ಕೊಂಬಿಟ್ಟು ತಿಳಿಸಾರು ಅನ್ನ ಊಟ ಮಾಡಿ ಅಲ್ಲಿಗೂ ಕಂಟ್ರೋಲ್ ಆಗ್ಲಿಲ್ಲಂತೇಳಿರೆ ನಾಳೆ ಸಂಜೆಗೆ ಕ್ಲಿನಿಕ್ ಕಡೆ ಬಂದರೆ ಹಾಂ ನಿಮಗೆ ಮತ್ತೊಂದ್ಸರಿ ಚೆಕ್ ಮಾಡಿ ಏನಾದ್ರು ಅವಶ್ಯಕತೆ ಬಿದ್ದರೆ ಬ್ಲಡ್ ಟೆಸ್ಟು ಅದಿದು ಮಾಡಿಬಿಡೋಣ ನೆಗ್ಲೆಕ್ಟ್ ಮಾಡೋದು ಬೇಡ ಯಾಕಂದರೆ ವಾತಾವರಣ ಸ್ವಲ್ಪ ವೇರಿಯೇಷನಿದೆ ಎಲ್ಲ ಮನೆಗಳಲ್ಲೂ ಒಬ್ಬರು ಇಬ್ರಿಗೆ ಹೀಗೆ ಜ್ವರ ಬರೋದು ಚಳಿ ಚಳಿ ಆಗೋದು ಅಂತ ಸುಮಾರು ಪೇಶೆಂಟ್ಸ್ ಬರ್ತಾ ಇದ್ದಾರೆ ಇವತ್ತು ನಾಳೆ ಇದನ್ನ ಸರಳವಾಗಿ ಆ ಮಾಡಿಕೊಳ್ಳಿ ನಾಳೆ ಸಂಜೆ ಆರು ಗಂಟೆಗೆ ಬಿಡುವು ಮಾಡ್ಕೊಂಡು ನೀವು ಕ್ಲಿನಿಕ್ ಕಡೆ ಬಂದರೆ ಆಯಿತು ಬರೋದಕ್ಕೆ ಮುಂಚೆ ಒಂದು ಕಾಲ್ ಮಾಡಿ ಮಾತಾಡಿ ಹಾಂ ಅದೇ ಅದೇ ಟ್ಯಾಬ್ಲೆಟ್ಸನ್ನೇ ಕಂಟಿನ್ಯೂ ಮಾಡಿ ಇಲ್ಲಿಲ್ಲ ಅದನ್ನೇ ಕಂಟಿನ್ಯೂ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ನೀವು ಬರೋದಕ್ಕೆ ಮುಂಚೆ ಕಾಲ್ ಮಾಡ್ಬಿಟ್ಟು ಬನ್ನಿ ಓ ಖಂಡಿತ ಖಂಡಿತ ಓಕೆ ಬಾಯ್